ಹಲೋ ಹಾಂ ನೀವು ಅ ಬಾಡಿಗೆ ಮನೆ ಕೊಡಿಸೋರು ಸೇ ಸೈಟ್ ಕೊಡಿಸೋರ ಸರ್ ನೀವು ಈಗಾ ನಾನು ಆರ್ ವಿ ಸಿಲ್ಕ್ಲಿ ಅಪಾಯಿಂಟಲ್ಲೀ ನಮಗೆ ಒಂದು ಮನೆ ಬೇಕಾಗಿತ್ತು ಬಾಡಿಗೆ ಮನೆ ಅದರಿಂದಾ ನಮ್ಮ ಕೊಳಗಾಲ್ದ ಟೌನ್ನೊಳಗೆ ನಮಗೆ ಹತ್ತಿರ ಆಗಬೇಕೂ ಬೇಕು ಅದಕ್ಕಾಗಿ ಯಾರೋ ತಮ್ಮ ನಂಬರ್ ಕೊಟ್ಟರೂ ಇಲ್ಲೀ ಎಜೇಂಟ್ಗಳವರಲ್ಲ ಅವರು ಅದಕೆ ಅವ್ರ ಹಿಡೀರಿ ನಿಮ್ಗೆ ಮನೆ ಪರ್ಚಯ ಮಾಡಿ ಕೊಡ್ತಾರೆ ಅಂದರು ನಮಗಾ ಪ್ಯಾಕ್ಟ್ರಿಗೆ ನಮ್ಮ ಪ್ಯಾಕ್ಟ್ರಿಗೆ ಅಲ್ಲಿಗೆ ಹತ್ತಿರ ಆಗಬೇಕಲ್ಲ ಸಾರ್ ನನಗೇ ಜನ ಮನ ಇರಬೇಕು ರೌಡಿ ರೌಡೀ ರೌಡಿಗಳು ಯಾರು ಇರಬಾರ್ದೂ ಈ ಕುಡುಕ್ರು ಪಡಕ್ರಾ ನಾವೂ ನಮ್ಮ ಸಂಸಾರ ಒಂದು ಮಗು ಇರೋದು ನಮಗೆ ಅದರಿಂದ ನೀವೂ ನಮಿಗೊಂದು ಮನೆ ಈಗ ಇದು ಎರಡು ಬೆಡ್ ರೂಮ್ ಇರ್ಬೇಕು ಯಾರಾದ್ರು ಗೆಸ್ಟ್ ಬಂದಾಗ ಗೆಸ್ಟ್ ಬಂದಾಗ ಒಂದು ಬೆಡ್ ರೂಮ್ ಬೇಕು ಅದಕ್ಕೆ ಡಬಲ್ ಬೆಡ್ ರೂಮ್ ಇದ್ದರೆ ಆಮೇಲೆ ನಮಗೆ ಟೈಲೆಟ್ಟು ಕೆಳಗಡೆ ಇರಬೇಕು ನಮಗೆ ಮ್ಯಾಕೆ ಹತ್ತಕ್ಕೆ ಮಾಡಕ್ಕೆ ಕಾಲು ಕೈ ನೋಯ್ತವೆ ಕೆಳಗಡೆನೆ ನೋಡಿ ನನಗೆ ಒಂದು ಇದು ಮಾಡಿ ಈ ನಂಬರ್ಗೆ ಫೋನ್ ಮಾಡ್ತೀನಿ ನಾನು ಹಾಂ ನನ್ಗೊಂದು ಐದು ಸಾವಿರದಲ್ ಇರಲಿ ಸರ್

ಏನಪ್ಪಾ ನಾವು ತಗಳದೆ ಮೂವತ್ತು ಸಾವಿರ ರೂಪಾಯಿ ಸಂಬಳ ಹತ್ತು ಸಾವಿರ ರೂಪಾಯಿ ಬಾಡಿಗೆ ಕೊಡಕ್ ಆಗುತ್ತ ಹ್ಞೂ ಹ್ಞೂ ಈಗ ನಮ್ಮ ನಮ್ಮದು ಸಿಲ್ಕು ಆರ್ ವಿ ಸಿಲ್ಕದಲ್ಲ ಅಲ್ಲಿಗೆ ಹತ್ತಿರ ಆಗಬೇಕಲ್ಲಾ ಅದಕ್ಕೋಸ್ಕರ ನೀವು ನನ್ಗೊಂದು ಮನೆ ಮಾಡಿಕೊಟ್ಬುಟ್ರೆ ಈ ಪುಢಾರಿಗಳಿಗೆ ಗಿಡಾರಿಗಳು ಇರುವಂಥ ಜಾಗ ಬೇಡಿ ನಮಗೆ ಹಾಂ ಸರಿ ಸರ್ ಅದಕ್ಕೆ ಅದಕ್ಕೊಂದು ಮನೆ ಮಾಡಿಕೊಟ್ರೆ ಎಷ್ಟು ಕೇಳಿರಿ ಸರ್ ಅಡ್ವ ಅಡ್ವ ಅಡ್ವಾನ್ಸ್ ಎಷ್ಟು ಕೇಳಿರಿ ಅದು ಹೇಳಿ ಯಪ್ಪಾ ಐದು ಲಕ್ಷ ಕೊಟ್ಟ ಮೇಲೆ ಮೂರು ರೂಪಾಯಿ ಬಡ್ಡಿ ಲೆಕ್ಕ ಹಾಕಿ ಸರ್ ಐದು ಲಕ್ಷಕ್ಕೆ ಎಷ್ಟು ಆಯಿತು ಹ್ಞೂ ಮೂರು ರೂಪಾಯಿ ಬಡ್ಡಿ ಕೊಟ್ಟರು ಐದು ಲಕ್ಷದ್ದು ಹದಿನೈದು ಸಾವಿರ ರೂಪಾಯಿ ಬಡ್ಡಿ ಆಯಿತು ಮಾಯಾ ಬಾಡಿಗೆ ಅಂತ ಹತ್ತು ಸಾವಿರ ಕೇಳ್ತೀರಿ ಏನಾಗಬೇಕು ನಮಗೆ ಹಾಂ ಸರಿ ಸರ್ ನಮಸ್ಕಾರ ಬರ್ತಿನಿ ನಾಳೆ ಫೋನ್ ಮಾಡಿ